ಭಾರತ ಚೈನಾ ಕೊರಿಯಾ ಸೌತ್ ಕೊರಿಯಾ ಮತ್ತ ಪಾಕಿಸ್ತಾನ್ ಅಮೇರಿಕಾ ನದರ್ಲ್ಯಾಂಡ್ ಪ್ಯಾರಿಸ್ ಲಂಡನ್ ಇಂಥವು ಎಷ್ಟೊಂದು ದೇಶಗಳವ ಅಲ್ಲಿ ಬೇರೆ ಬೇರೆ ಜನಗಳು ಇರ್ತಾರ ಹರ್ರೊಂದು ಎಲ್ಲ ಜನಗಳದ್ದು ಸಂಸ್ಕೃತಿ ಅಲಗದ ಬೇರೆ ಬೇರೆ ಅದ ಎಲ್ಲ ಅವ್ರ್ದು ಅವ್ರ್ದು ಸಂಸ್ಕೃತಿ ಭಾಷೆ ನಡೆ ನುಡಿ ಕ್ರಿಯೆಗಳು ಎಲ್ಲ ಬೇರೆ ಬೇರೆ ಒಬುರ್ದ್ ಒಬ್ಬರು ಕಲೆಲು ಹಂಗವ ಅದ್ರಾಗ ಅದ್ರಾಗ ಚೈನಲಿಂದ ನಮಗೆ ಎಷ್ಟೊಂದು ಮೊಬೈಲ್ ಫೋನ್ಗಳು ಮೊಬೈಲು ಮತ್ತು ಎಷ್ಟೊಂದು ವಿದ್ಯುತ್ ಉಪಕರಣಗಳು ನಮ್ಮ ಇಂಡಿಯಾಕ್ಕೆ ಬರ್ತವೆ ನಮ್ಮ ಭಾರತಕ್ಕೆ ಬರ್ತವೆ ಜಪಾನ್ಲಿಂದ ಭೀ ಎಷ್ಟೊಂದು ವಿದ್ಯುತ್ ಉಪಕರಣಗಳು ನಮಗೆ ಭಾರತಕ್ಕೆ ಸಪ್ ಕೊಡ್ತಾರ ಸರಕು ಮಾಡ್ತಾರೆ ಸರಕು ಸಾಗಣೆ ಆಗ್ತಾಯಿರ್ತದೆ ಆಮೇಲೆ ಅಮೇರಿಕಾದ ಅಮೇರಿಕಾ ಭಾಳ ಒಳ್ಳೆಯ ಕಂಟ್ರಿ ಅದ ಅಲ್ಲೆಲ್ಲ ಹೆಚ್ಚಾನುಹೆಚ್ಚು ಕ್ರಿಶ್ಚಿಯನ್ಸ್ ಹರ ಅಲ್ಲೂ ಭಾಳ ಶಾಂತಿ ಇದಿದಂತ ಮತ್ತು ಒಂದೇ ಗ ಒಂದು ರಾಜ್ಯ ಅದು ಪ್ರಜಾಪ್ರಭುತ್ವ ಕಂಟ್ರಿ ಇಲ್ಲ ಪ್ರಜಾಪ್ರಭುತ್ವ ಅಲ್ಲದು ಅಲ್ಲಿ ಒಂದು ರಾಜಂದೆ ಆಳ್ವಲ್ಕೆ ನಡಿತದೆ ರಾಜ ಏನು ಹೇಳ್ತಾನೋ ಅದೇ ರೀತಿ ಎಲ್ಲ ಜನಗಳು ಕೇಳಬೇಕು ಆ ರೀತಿ ಪ್ರೆಸಿಡೆಂಟ್ ಏನು ಹೇಳ್ತಾನೆ ಅವ್ನ ಮಾತು ಅವ್ನ್ದು ರೂಲ್ಸು ಅವನದೇ ಎಲ್ಲ ಹೇಳಿಂದೆ ಎಲ್ಲರೂ ಕೇಳ್ತಾರ ಅಂತದ್ರೊಳಗ ಅಲ್ಲಿ ಅಮೇರಿಕಾದಾಗ ಭಾಳಷ್ಟು ಕಂಪ್ನಿ ಒಳಗೆ ಹಾಂ ಅದ್ಕೆ ಅಲ್ಲೆದ್ದು ಬೇರೆ ಬೇರೆ ದೇಶಗಳಿಂದ ಭೀ ಭಾರತದಿಂದ ಭೀ ಅಲ್ಲಿ ಅಮೇರಿಕಕ್ಕೆ ಹೋಗಿ ಅಲ್ಲಿ ಲೈಫ್ ಮಾಡ್ಕೊಂದಿನೊರ್ ಹರ ಮತ್ತು ಇತ್ತ ಕಡೆ ಅಮೇರಿಕದು ಭೀ ಎಷ್ಟೊಂದು ಸಹಾಯ ನಮಗೆ ಭಾರತಕ್ಕೆ ಕೊಡ್ತಾರ ಭಾರತದಾಗ ಭಾರತ ಇಷ್ಟು ಒಳ್ಳೆಯ ಕಂಟ್ರಿ ಅದ ಇಷ್ಟು ಒಳ್ಳೆಯ ದೇಶ ಅದ ಅದ್ರಾಗ ಅದು ಪ್ರಜಾಪ್ರಭುತ್ವ ಅದ ಹಾಂ ಪ್ರಜಾಪ್ರಭುತ್ವ ಅದಂತ ಒಂದು ದೇಶವಾಗಿದೆ ಅದು ಏಕೈಕ ದೇಶ ಅದ ಅಲ್ಲಿ ಭಾರತದಲ್ಲಿ ಏಕತೆ ಇದೆ ಅಂತಾರ ಅಲ್ಲಿ ಎಷ್ಟು ಎಲ್ಲ ಥರ ಜನಗಳು ಹರ ಹಿಂದೂ ಮುಸ್ಲಿಂ ಕ್ರಿಶ್ಯನ್ ಸಿಖ್ ಇಸಾಯಿ ಹಿಂಗೆ ಎಲ್ಲ ಥರ ಜನಗಳು ಹರ ಮತ್ತು ನಮ್ಮ ಸಂಸ್ಕೃತಿ ಯಕ್ಷಗಾನ ಹಾಂ ಕೂಚಿಪುಡಿ ಮತ್ತು ಹಿಪ್ಪೋ ಎಷ್ಟೊಂದು ಡ್ಯಾನ್ಸ್ಗಳ್ನಾಗ ಭೀ ಕು ಕುಡಿಗೆ ಕುಣಿಯಂತದಿದ್ರೊಳಾಗ ಭೀ ಡ್ಯಾನ್ಸ್ನಾಗ ಭೀ ಎಷ್ಟೊಂದು ಬೇರೆ ಬೇರೆ ಗೊಗೋಳಗ ಸೊ ಹಾಗಾಗಿ ಬಹಳಷ್ಟು ನಮ್ಮದು ಭಾರತ ಮುಂದುವರ್ದಿಂದದ ಎಷ್ಟೇ ಬಡತನ ಇದ್ರು ಭೀ ನಮ್ದು ಭಾರತ ನಮಗೆ ಭಾಳ ಹಿಡಿಸ್ತದೆ ಬಟ್ ಆದರೆ ಆದರೇನದ ಭಾರತದಾಗ ಸ್ವಲ್ಪ ಹುಂ ನೌಕ್ರಿಗಳು ಸಿಗಂತ ಫೆಸಿಲಿಟಿಗಳಿಲ್ಲ ಅವ್ಕಾಶಗಳಿಲ್ಲ ಯಾಕಂದ್ರೆ ಅಲ್ಲಿ ಭಾರತದಾಗ ತೋಲು ಕಂಪನಿಗಳಿಲ್ಲ ಮತ್ತು ಭಾಳ ಬಡತನ ಅದ ಭಾರತದಾಗ ಅದೆಲ್ಲ ಹೋಗಿಸಬೇಕು ಅಂದ್ರೆ ನಮ್ಮ ಭಾರತ ಭಾಳ ಕಷ್ಟಪಡ್ಬೆಕೈತದ ಆವಾಗ ಮಾತ್ರ ನಮ್ಮ ಭಾರತದು ಏನು ಆಯ್ತದ ಉದ್ಧಾರ ಆಗ್ಲಕ್ಕ ಬರ್ತದೆ ಇಲ್ಲ ಅಂದ್ರೆ ಭಾರತ ಉದ್ಧಾರ ಆಗೋದು ಭಾಳ ಕಠಿಣ ಆಗೊಯ್ತದ